ನಾವು ಎಲೆಕ್ಟ್ರಿಕ್ಟ್ ಬ್ಲಾಂಕೆಟ್ನ ಚಳಿಗಾಲದಲ್ಲಿ ಮಾತ್ರ ಯೂಸ್ ಮಾಡ್ಬೋದು ಮತ್ತೆ ಅದನ್ನು ನಾವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ ಇದೆ ಮೈನ್ ಅದಕ್ಕೆ ನೆಗೆಟಿವ್ ಇಂಪ್ಯಾಕ್ಟು ಯಾಕೆಂದ್ರೆ ಎಲೆಕ್ಟ್ರಿಕ್ಟ್ ಬ್ಲಾಂಕೆಟ್ ನಾವು ಯೂಸ್ ಮಾಡೋದೆ ದೇಹ ಬಿಸಿ ಮಾಡೋ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗಲಿ ಅಂತ ಇವಾಗ ನಾವು ಚಳಿಗಾಲದಲ್ಲಿ ಎಲೆಕ್ಟ್ರಿಕ್ಟ್ ಬ್ಲಾಂಕೆಟ್ ಅದು ಕರೆಂಟಿಂದ ಚಾರ್ಜಿಂಗ್ ಬರುತ್ತೆ ಇಲ್ಲಾಂದ್ರೆ ಕರೆಂಟಿಗೆ ಯೂಸ್ ಮಾಡುತ್ತದೆ ಬರುತ್ತೆ ಅದು ಬಿಸಿಯಾಗಿ ನಮ್ಮ ದೇಹನ ಬಿಸಿ ಮಾಡುತ್ತೆ ಈ ರೀತಿ ನಾವು ಚಳಿಗಾಲದಲ್ಲಿ ಯೂಸ್ ಮಾಡ್ತೀವಿ ಆದರೆ ಇದು ನಾವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಇದೆ ನಮಗೆ ಮೈನು ನೆಗೆಟಿವಿಟಿ ಅಂದರೆ ಇದ್ರದ್ದು ಎಲೆಕ್ಟ್ರಿಕ್ಟ್ ಬ್ಲಾಂಕೆಟ್ದೆ ನಾವು ಚಳಿಗಾಲದಲ್ಲಿ ಮಾತ್ರ ಯೂಸ್ ಮಾಡ್ಬೋದು ಮತ್ತೆ ಇದನ್ನು ಬಿಟ್ಟಿ ಹೇಳ್ತಿ ಹೇಳ್ತೀನಂದ್ರೆ ಇದರಲ್ಲಿ ಯೂಸ್ಫುಲ್ಗಿಂತ ಇದಕ್ಕೆ ಡಿಸಡ್ವಾಂಟೇಜೆಸ್ಸೆ ಜಾಸ್ತಿ ಇದೆ ಏನೆಂದ್ರೆ ಎಲೆಕ್ಟ್ರಿಕ್ಟ್ ಬ್ಲಾಂಕೆಟು ಮನುಷ್ಯ ಯಾವ ರೀತಿ ಮನುಷ್ಯರು ಯೂಸ್ ಮಾಡೋದು ಅಂದರೆ ನಾರ್ಮಲ್ ಮನುಷ್ಯರು ಯೂಸ್ ಮಾಡ್ಬೋದು ಅಷ್ಟೇ ಮಕ್ಕಳುಗಳು ಕೂಡ ಯೂಸ್ ಮಾಡ್ಬಾರ್ದು ಯಾಕೆಂದ್ರೆ ಶಾರ್ಟ್ ಸರ್ಕ್ಯೂಟ್ ಹೊಡೆವ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಇದು ಜಾಸ್ತಿ ಕರೆಂಟ್ನ ಕನ್ಸಂಪ್ಷನ್ ಮಾಡುತ್ತೆ ಮತ್ತೆ ಪ್ರೆಗ್ನೆಂಟ್ ಲೇಡಿಗಳು ಎಲೆಕ್ಟ್ರಿಕ್ ಬ್ಲಾಂಕೆಟ್ ಯೂಸ್ ಮಾಡ್ಬಾರ್ದು ವಯಸ್ಸಾದವ್ರು ವಯಸ್ಸಾದವ್ರು ಅಜ್ಜ ಅಜ್ಜಿಯರು ಯೂಸ್ ಮಾಡ್ಬಾರ್ದು ಮತ್ತೆ ಇದು ಜಾಸ್ತಿ ಕಾಲ ನಾವು ಯೂಸ್ ಮಾಡಿದ್ರೆ ಎಲ್ತ್ ಇಶ್ಯು ಆಗುತ್ತೆ ಆರ್ಟಿಗೆ ಒಳ್ಳೆಯದಲ್ಲ ಮೆದುಳಿಗೆ ಬ್ರೈನ್ಗೆ ಒಳ್ಳೆಯದಲ್ಲ ನರಕ್ಕೆ ಒಳ್ಳೆಯದಲ್ಲ ಸ್ಕಿನ್ನಿಗೆ ಒಳ್ಳೆಯದಲ್ಲ ಈ ರೀತಿ ಎಲ್ತ್ ಇಶ್ಯುಸ್ ಆಗುತ್ತೆ ಆದ್ರಿಂದ ಎಲೆಕ್ಟ್ರಿಕ್ಟ್ ಬ್ಲಾಂಕೆಟ್ನ ನಾವು ಆದಷ್ಟು ಕಡಿಮೆ ಉಪಯೋಗಿಸಬೇಕು ಮತ್ತೆ ಇದು ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಈ ರೀತಿ ಸಖತ್ತು ತೊಂದರೆಗಳಾಗ್ತವೆ ಈ ಎಲೆಕ್ಟ್ರಿಕ್ಟ್ ಬ್ಲ್ಯಾಂಕೆಟಿಂದ ನಾವು ಮನುಷ್ಯರುಗಳು ನೋಡಿ ನಮಗೆ ಯಾವುದು ಒಳ್ಳೆಯದು ಆ ಥರ ನಾವು ಈ ಪ್ರತಿಯೊಂದನ್ನು ಯೂಸ್ ಮಾಡಬೇಕು